ಹಲೋ ಡಾಕ್ಟರ್ ಹಲೋ ಸುಪ್ರೀತಾ ಡಾಕ್ಟರಾ ಹಾಂ ನಾವು ನಿನ್ನೆ ನಿಮ್ಮ ಆಸ್ಪೆಟಲಿಗೆ ಬಂದಿದ್ವಿ ಕೈ ಫ್ಯಾಕ್ಚರ್ ಆಗಿದೆ ಅಂತ ಕೈ ಮುರಿದೋಗಿತ್ತಲ್ಲಾ ದಿವ್ಯಾ ಅಂತ ಕೈ ಮುರಿದೋಗಿತ್ತು ಅಂತ ನಿಮ್ಮತ್ತಿರ ಬಂದಿದ್ವಲ್ಲಾ ಅದು ನೀವು ಕೊಟ್ಟಿದ್ದ ಔಷಧಿ ಎಲ್ಲ ತಗೊಂಡಿದ್ವಿ ಆದ್ರು ಇನ್ನು ಕೈ ಊತ ಕಡಿಮೆ ಆಗಿಲ್ಲ ಇನ್ನು ನೋವು ಜಾಸ್ತಿ ಆಗಿದೆ

ಅದೇ ಥರ ಅದೇ ಥರ ಇಟ್ತುಕೊಂಡಿದ್ದೆ ಆದ್ರೂ ಕೈ ಊತ ಇನ್ನು ಜಾಸ್ತಿ ಬಂದಿದೆ ಅದು ಇದರಿಂದ ಏನಾದ್ರೂ ಪ್ರೋಬ್ಲಮ್ ತೊಂದರೆ ಆಗುತ್ತಾ ಮತ್ತೆ ಮುಂದೆ

ಹಾಂ ಮತ್ತೆ ಬರ್ಬೇಕಾ ಯಾವಾಗ ಬರ್ಬೇಕು ನಾವು ನಿಮ್ಮತ್ತಿರ ಹಾಂ ಟೈಮ್ ಯಾವ ಸಮಯ್ದಲ್ಲಿ ಬರ್ಬೇಕು ನಾವು

ಹಾಂ ಆಯಿತು ಡಾಕ್ಟರ್ ಅಮ್ಮ ಅದೇ ಡಾಕ್ಟರ್ ಕೈ ಸ್ವಲ್ಪ ಜಾಸ್ತಿ ಪೈನ್ ಆಗ್ತಿದೆ ನೈಟೆಲ್ಲ ನಿದ್ದೆ ಮಾಡೋಕ್ಕಾಗ್ತಿಲ್ಲ ನೀವು ಕೊಟ್ಟಿರೋ ಎಲ್ಲ ಮಾತ್ರೆನು ತಗೋತಾ ಇದೀವಿ ಹಂಗೆ ಬೆಳಿ ಬೆಳಿಗ್ಗೆ ಎಲ್ಲ ಕಡಿಮೆ ಇರುತ್ತೆ ನೈಟ್ ಆದ ಸ ರಾತ್ರೆ ಆದ ತಕ್ಷಣ ಜಾಸ್ತಿ ಆಗುತ್ತೆ

ಹಾಂ ಅದು ನೀವು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತೀರಾ

ಹಾಂ ಹಾಂ ಆಯಿತು ಡಾಕ್ಟರ್